ನನಗೆ ಕ್ರೀಡೆಗಳೆಂದ್ರೆ ತುಂಬ ಇಷ್ಟ ನಾನು ಶಾಲೇಲಿದ್ದಾಗ ಎಲ್ಲ ಕ್ರೀಡೆಗಳು ಆಡುತ್ತಿ ಆಡುತ್ತಿದ್ದೆ ಇವತ್ತು ಈಗಿನ ಕಾಲದಲ್ಲಿ ಮಕ್ಕಳೆಂದರೆ ತುಂಬ ಕ್ರೀಡೆಗಳು ಆಡ್ತಾರೆ ಎಲ್ಲ ಸ್ಟಡೀಸ್ ಮೇಲ್ಕಿಂತಲೂ ಕ್ರೀಡೆಗಳ ಮೇಲೆಯೇ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಇಷ್ಟು ಕ್ರೀಡೆಗಳಿದೆ ಕ್ರಿಕೇಟಿದೆ ತ್ರೋ ಬಾಲ್ ಇದೆ ವಾಲಿಬಾಲ್ ಇದೆ ಶಟಲ್ ಇದೆ ಟೆನ್ನೀಸ್ ಇದೆ ಫುಟ್ಬಾಲ್ ಇದೆ ಹಾಂ ಈಗ ಸ್ ಹಲವಾರು ಕ್ರೀಡೆಗಳಿವೆ ಇವಾಗ ಈಗಿನ ಫುಲ್ ಕ್ರಿಕೆಟ್ ತುಂಬ ಇದಾಗಿದೆ ಈ ಎಲ್ಲ ಮಕ್ಕಳೂ ಕ್ರಿಕೆಟ್ ಆಡ್ತಾರೆ ಹುಡ್ಗೀರು ಹುಡ್ಗರು ಹಾಗಂತ ಏನಿಲ್ಲ ಎಲ್ಲರೂ ಕ್ರಿಕೆಟ್ ನೋಡ್ತಾರೆ ಆಡ್ತಾರೆ ಅದು ಈಗ ವಲ್ಡ್ ಕಪ್ ಸ್ಟಾಟಾಗಿದೆ ಎಲ್ಲರೂ ಟಿವಿ ಮುಂದೆಯೇ ಕೂತಿರ್ತಾರೆ ಕ್ರಿಕೆಟ್ ನೋಡಿಕೊಂಡು ಓದೋದನ್ನು ಬಿಟ್ಬಿಟ್ಟು ಕ್ರಿಕೆಟ್ ನೋಡ್ತಿರ್ತಾರೆ ಆ ಕ್ರಿಕೆಟಲ್ಲೂ ಐ ಸಿ ಸಿ ವಲ್ಡ್ ಕಪ್ ಅಂತ ಏಷ್ಯಾ ಕಪ್ ಅಂತ ಹಾಗಂತ ಹಲವಾರು ತುಂಬ ಇದೆ ಶಟಲ್ ಅಲ್ಲುನೂ ಎಷ್ಟು ಜನ ಲೈಕ್ ಆಡ್ತಾರೆ ಮ್ವಾರ್ನಿಂಗ್ ಎಕ್ಸಸೈಜ್ಗೋಸ್ಕರ ಆಡ್ತಾರೆ ಈವ್ನಿಂಗ್ ಆಡ್ತಾರೆ ಫುಟ್ಬಾಲ್ ಅಲ್ಲೂ ರೊನಾಲ್ಡೋ ತುಂಬ ಫೇಮಸ್ ಆಗಿದ್ದಾನೆ ತುಂಬ ಜನ ಇಷ್ಟ ಆಗ್ತಾರೆ ಕ್ರೀಡೆಗಳು ಆಡೋಕ್ಕೆ ಚಿಕ್ಕ ಚಿಕ್ಕ ಮಕ್ಳೂ ಯಾವಾಗ್ಲೂ ಕ್ರೀಡೆಗಳೇ ನೋಡ್ತಿರ್ತಾರೆ ಆಡಬೇಕು ಅಂತಿರ್ತಾರೆ